ಹಾಂ ಹಲೋ ಹೌದಾ ಹೇಳಿ

ಹೌದಾ

ಸೆಕೆಂಡ್ ಪಿ ಯು ಸಿಗೆ ಒಂದು ಲಕ್ಷ ಆಗುತ್ತೆ ಸ್ಕೂಲ್ ಕಾ ಫೀಸು ಮತ್ತೆ ಊಟದ್ದು ಚಾರ್ಜು ಎಲ್ಲನೂ ಬ್ ಹ್ಞೂ ಫೆಸಿಲಿಟಿಸ್ ಎಲ್ಲ ಇದೆ ಚೆನ್ನಾಗಿ ಹೆಣ್ಮಕ್ಕಳಿಗೆ ಬೇರೆ ಗಂಡು ಮಕ್ಕಳಿಗೆ ಹಾಸ್ಟೆಲ್ಗಳು ಬೇರೆ ಎಲ್ಲ ಪೆ ಎಲ್ಲ ಇದೆ ಅವ್ರು ಸಪ್ರೇಟು ಹೆಣ್ಮಕ್ಳು ಸಪ್ರೇಟು ಗಂಡ್ಮಕ್ಳು ಸಪ್ರೇಟು ನಿಮ್ದೇನೇನೋ ಹಾಂ ಪ್ರೊಬ್ಲಮಿಲ್ಲ ಸಪ್ರೇಟ್ ಸಪ್ರೇಟ್ ಇದೆ ನೀ ಇಲ್ಲ ಎಲ್ಲ ವ ವ ಸೇರಿಯೇ ಒಂದು ಲಕ್ಷ ಹೇಳ್ತಾಯಿರೋದು ಕಾಲೇಜಿದು ಮತ್ತೆ ಹಾಸ್ಟೆಲ್ದು ಎಲ್ಲ ಸೇರಿ ನೀವು ಬನ್ನಿ ಬಂದು ಮ ಇಲ್ಲೇ ಮಾತಾಡಿ ನಿಮಗಿಷ್ಟಾಯಿತು ಅಂತ ಅಂದ್ರೆ ನೋಡಿ ಬನ್ನಿ ಒಂದ್ಸರಿ ಮಗನ್ನ ಕರ್ಕೊಂಡು

ಡಿಸ್ಕೌಂಟೂ ಅಂತ ಏನೂ ಇಲ್ಲ ಎಲ್ಲರಿಗೂ ಆಗೋದೆ ನಿಮಗೂನು ಸೇಮ್ ಫೀಸ್ಗಳು ಅದರಲ್ಲಿ ಡಿಸ್ಕೌಂಟೂ ಅಂತ ಏನಿಲ್ಲ ಡಿಸ್ಕೌಂಟ್ ಎಲ್ಲ ಹೋಗಿ ಅಲ್ಲಿ ಕರೆಕ್ಟಾಗಿ ಅದನ್ನ ನಾವು ಫಿಕ್ಸು ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ

ಹೌದಾ ಹ್ಞೂ ಸರಿ ನೋಡೋಣ ಬನ್ನಿ ಹಂಗೆ ಡಿಸ್ಟೆನ್ಸ್ ಏನಾದ್ರೂ ಬಂದಿತ್ತು ಅಂತ ಅಂದರೆ ನೋಡಿಬಿಟ್ಟು ಫೀಸ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ಬನ್ನಿ ಹ್ಞೂ ಹಾಂ ಹಾಂ ನೋಡ್ಕೊಂಡು ಮಾಡೋಣಂತೆ ಹಾಂ